ಹಲೋ ಇದು ಲೋಹಿತ್ ಡಾಕ್ಟರಾ ಹಾಂ ನಾವು ಇಲ್ಲೆ ದಾವಣಗೆರೆಯಲ್ಲಿ ನಿಮ್ಮ ಆಸ್ಪತ್ರೆ ಇದೆಯಲ್ಲ ಅದು ಬಲ ಭಾಗನೇ ನಮ್ಮನೆ ಇರೋದು ನನಗೆ ಜ್ವರ ಶೀತ ಕೆಮ್ಮು ನೆಗಡಿ ತುಂಬ ಜಾಸ್ತಿ ಆಗ್ತಿದೆ ನಾನು ನಿಮ್ಮ ಆಸ್ಪತ್ರೆಗೆ ಬರ್ತೀನಿ ಇವಾಗ ಹಾಂ ನೀವು ಇರ್ತಿರಾ ಅಲ್ಲವಾ ಆಸ್ಪತ್ರೆಯಲ್ಲಿ ಹಾಂ ಮತ್ತೆ ರಕ್ತ ಪರೀಕ್ಷೆ ಏನಾದ್ರೂ ಮಾಡ್ತೀರಾ ಎಷ್ಟು ಅಮೌಂಟ್ ತೊಗೊತೀರಾ ಹಾಂ ಸರಿ ಸರ್ ಸರ್ ಎಷ್ಟೊತ್ತಿಗೆ ಬಂದರೆ ಇರ್ತೀರಾ ಸರ್ ನೀವು ನಾಲ್ಕು ಗಂಟೆಗ್ ಬರಲಾ ಹಾಂ ಸರಿ ಸರ್ ಬರ್ತೀನಿ ಸರ್ ಅದು ಯಾ ಎಂಥ ಯಾಕೆ ಬಂತು ಅಂತ ಗೊತ್ತಿಲ್ಲ ಸಡನ್ ಆಗಿ ಬಂದಿದೆ ಸರ್ ಅದು ಹಾಂ ಸರ್ ಬರ್ತೀನಿ ಸರ್ ನಾಲ್ಕು ಗಂಟೆಗೆ ಬಂದರೆ ಇರ್ತೀರಲ್ವಾ ಹಾಂ ಸರ್ ಹಾಂ ಸರ್ ಸರ್ ಮತ್ತೆ ಏನಾದ್ರೂ ಪರೀಕ್ಷೆ ಮಾಡ್ತೀರಾ ಜ್ವರ ಮತ್ತು ನೆಗಡಿ ಕೆಮ್ಮು ಆಗಿದೆ ಸರ್ ಹಾಂ ಸರ್ ಸರ್ ಎಷ್ಟು ದುಡ್ಡಾಗ್ಬೋದು ಸರ್ ಹಾಂ ಓಕೆ ಸರ್ ಇವಾಗ ಇದ್ದೀರಾ ಸರ್ ಆಸ್ಪತ್ರೆಯಲ್ಲಿ ಹಾಂ ಸರ್ ನಾನು ಫ್ರೀ ಇದ್ದೆ ಸರ್ ಅದಕ್ಕೆ ಕೇಳಿದೆ ನಾಲ್ಕು ಗಂಟೆಗೆ ಬಂದರೆ ಇರ್ತೀರಲ್ವಾ ಸರ್ ಹಾಂ ಸರ್ ಓಕೆ ಸರ್ ಹಾಂ ಸರ್ ಬಾಯ್ ಸರ್